ನಾನ್ ತಗೊಂಡಿರುವಂಥ ಫಸ್ಟ್ ಪ್ರಾಡಕ್ಟ್ ಬಂದು ಜರ್ಕಿನ್ ಆನ್ಲೈನಲ್ಲಿ ತಗೊಂಡಿರುವಂಥದ್ದು ಆನ್ಲೈನಲ್ಲಿ ತಗೊಂಡಿರುದು ನನಗೆ ತುಂಬ ಖುಷಿ ಇದೆ ತುಂಬ ಚೆನ್ನಾಗಿರೋದು ತಗೊಂಡಿದ್ದೀನಿ ಅದರಿಂದ ತುಂಬ ಯೂಸ್ಫುಲ್ ಇದೆ ಆ ಜರ್ಕಿನ ತಗೊಂಡು ನನಗೆ ತುಂಬಾ ಯೂಸ್ಫುಲ್ ಆಯಿತು ಅದ್ರ ಫುಲ್ ಜರ್ಕಿನಿದ್ದು ಈಗ ಆ ಜರ್ಕಿನ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತು ಈಗ ನಾನು ಅದನ್ನ ಫುಲ್ ಸ್ಲೀವ್ ಆಗಿ ತಗೊಂಡೆ ಫುಲ್ ಸ್ಲೀವ್ ಆಡ್ರು ಮಾಡಿದ್ದೆ ಫುಲ್ ಸ್ಲೀವ್ ಕೂಡ ತುಂಬ ಚೆನ್ನಾಗಿ ಬಂತು ಮತ್ತು ಆ ಜಿಪ್ ಕೂಡ ಆಗಲಿ ಅದ್ರ ಝಿಪ್ಪು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬಂತು ನನಗೆ ತುಂಬ ಖುಷಿ ಆಯಿತು ಆ ಫಸ್ಟ್ ಪ್ರಾಡಕ್ಟ್ನ ನನಗೆ ತಗೊಂಡಿದ್ದಕ್ಕೆ ಅದ್ರ ಬಗ್ಗೆ ನನಗೆ ಪೊಝಿಟಿವ್ ಎಕ್ಸ್ಪೀರಿಯನ್ಸ್ ಇದೆ ಯಾಕಂದರೆ ನನ್ನ ಫಸ್ಟ್ ಪ್ರಾಡಕ್ಟ್ ತಗೊಂಡಿರೋದೆ ಅದನ್ನ ನಾನು ಮುಂಚೆ ಇನ್ನ ಅದನ್ನ ಬಿಟ್ಟು ನಾನು ಯಾವುದನ್ನು ತಗೊಂಡಿರೋದು ನಂಗೆ ಯಾವುದು ಬೆಸ್ಟ್ ಅಂತ ಅನ್ಸಿಲ್ಲ ನಾನು ತಗೊಂಡಿರುವಂಥ ಫಸ್ಟ್ ಪ್ರೊಡಕ್ಟೆ ನನಗೆ ತುಂಬಾ ಸೋ ಆ ಕಾರಣ ನನಗೆ ಹಾಗಾಯಿತು ಇನ್ನ ಬೇರೆ ಅದೆಲ್ಲ ಹೇಳ್ಕೊಬೇಕು ನನಗೆ ಫಸ್ಟ್ ಪ್ರಾಡಕ್ಟ್ ಬಂತು ಅಂತ ಆ ಜರ್ಕಿನ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ತುಂಬ ಚೆನ್ನಾಗಿ ಇದೆ ನನಗೆ ಮತ್ತು ಅದ್ರ ಕ್ವಾಲಿಟಿ ಕಲರ್ ಬಂದು ಎಲ್ಲ ಚೆನ್ನಾಗಿದೆ ನನಗೆ ತುಂಬ ಖುಷಿ ಆಯಿತು ಯಾಕನ್ನ ನಂಗೆ ಅದ್ರ ಬಗ್ಗೆ ಪಾಝಿಟಿವ್ ಎಕ್ಸ್ಪೀರಿಯನ್ಸೇ ಇದೆ ಬೇರೆ ಥರ ಏನೂ ಇಲ್ಲ ನನಗೆ ಅದು ಆನ್ಲೈನಲ್ಲಿ ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡ್ಕೊಂಡಾಗ ಫಸ್ಟ್ ಪ್ರಾಡಕ್ಟ್ನ ಯಾವ್ ರೀತಿ ಬಂದಿರುತ್ತೋ ಏನೋ ಅಂತ ಅನ್ಕೊಂಬಿಟ್ಟಿದ್ದೆ ತುಂಬ ಚೆನ್ನಾಗೇ ಬಂದಿತ್ತು ಯಾವ ರೀತಿ ಡ್ಯಾಮೇಜ್ ಕೂಡ ಆಗಿರಲಿಲ್ಲ ಡ್ಯಾಮೇಜ್ ಏನೂ ಆಗಿರಲಿಲ್ಲ ಚೆನ್ನಾಗೇ ಬಂದಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ಕಲರೂ ಚೆನ್ನಾಗಿತ್ತು ಮತ್ತು ಸೈಝು ನನ್ನೆಲ್ಲ ಯಾವ ಯಾವ ಸೈಝ್ ಮೇಲೆ ತಗೊಂಡೆ ಯಾವ ಯಾವ ರೀತಿ ಮಾಡ್ಕೊಂಡಿದ್ದೆ ಅದೇ ರೀತಿ ಇತ್ತು ನಾನು ಫುಲ್ ಸ್ಲೀವ್ ಅಂತಲೇ ಮಾಡಿದ್ದೆ ನನಗೆ ಇಷ್ಟವಾದ ಕಲರ್ನೆ ಮಾಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ನನ್ನ ಫಸ್ಟ್ ಪ್ರಾಡಕ್ಟ್ನ ಇಟ್ಕೊಂಡು ಅದು ನನ್ನ ಕಝಿನ್ಸ್ನೆಲ್ಲ ಶೇರ್ ಮಾಡ್ಕೊಂಡೆ ನಿಮ್ಮದು ಫಸ್ಟ್ ಪ್ರಾಡಕ್ಟ್ ನನ್ನ ಫಸ್ಟ್ ಪ್ರಾಡಕ್ಟ್ ಇದಿಯಲ್ಲ ಅದನ್ನ ನನಗೆ ತೋರಿಸಿ ಕೊಡಿ ಅಂತ ಅದರ ಬಗ್ಗೆ ನಾನು ಅಷ್ಟಾದರು ಕೂಡ ನನಗೆ ಪಾಝಿಟಿವ್ ಎಕ್ಸ್ಪೀರಿಯನ್ಸ್ನ ಹೇಳ್ದೆ ನಾನು ಅವರಿಗೆ ತುಂಬ ಚೆನ್ನಾಗಿತ್ತು ಈಗಲೂ ಕೂಡ ನಾನು ಅದನ್ನು ಹಾಕೊಂಡು ಯೂಸ್ ಮಾಡ್ಕೊಂತಾ ಇದ್ದೀನಿ ನಾನು ಅದ್ರ ಬಗ್ಗೆ ತಗೊಂತ ಇದ್ದೀನಿ ಅದನ್ನ ಇನ್ನ ಈಗಲೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ನನಗೆ ನನ್ನ ಫಸ್ಟ್ ಪ್ರಾಡಕ್ಟ್ ತುಂಬ ಪಾಝಿಟಿವ್ ಎಕ್ಸ್ಪೀರಿಯನ್ಸ್ನ ನನಗೆ ಕೊಟ್ಟಿದೆ ಇನ್ನ ಮತ್ತು ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ನ ತಗೊಂಡು ಯೂಸ್ ಮಾಡ್ಕೊಳಲ್ಲ ನನಗೆ ಬೇರೆ ಯಾವ್ದ್ನರು ಒಂದು ಪರ್ಚೇಸ್ ಮಾಡ್ಬೇಕಿದ್ದರೆ ನನಗೆ ತಗೊಂಬೇಕಿದ್ದರೆ ಆ ನೆಗೆಟಿವ್ ತಿಂಕ್ ಬರೋದೆ ಇಲ್ಲ ಯಾಕಂದರೆ ನನ್ನ ಫಸ್ಟ್ ಒನ್ನು ನಾನು ಫಸ್ಟ್ ತಗೊಂಡಿರೋದೆ ಪಾಝಿಟಿವ್ ಆಗಿದೆನೆ ನಾನು ಬೇರೆದನ್ನ ತಗೊಂಬೇಕಾದರೆ ನೆಗೆಟಿವ್ ತಿಂಕ್ ಬರೋದೆ ಇಲ್ಲ ನೆಗೆಟಿವ್ ತಿಂಕ್ ಬರೋದಕ್ಕೆ ಬರೋ ಬರದೇ ಇರೋದಕ್ಕೆ ಕಾರಣ ಏನು ಅಂದರೆ ನಾನು ಪಾಝಿಟಿವ್ ತಿಂಕ್ ಬಂದಿದೆ ನನ್ನ ಮೈಂಡಲ್ಲಿ ಆಲ್ರೆಡಿ ಫಸ್ಟ್ ಪ್ರಾಡಕ್ಟ್ನ ತಗೊಂಡಿರೋದು ತುಂಬಾ ಚೆನ್ನಾಗಿದೆ ಆ ಕಾರಣ ನನಗೆ ತುಂಬ ಖುಷಿಯಾಗಿದೆ ತುಂಬಾ ಹೆಮ್ಮೆಯಿದೆ ಆ ಫಸ್ಟ್ ಪ್ರಾಡಕ್ಟ್ ಇಂದ ತುಂಬ ಖುಷಿ ಇದೆ ನನಗೆ ಸೊ ನಾನು ಬೇರೆಯವ್ರ್ಗೂ ಶೇರ್ ಮಾಡ್ಕೊತೀನಿ ಹೇಳ್ಕೊಂತಿನಿ ನಾನು ಫಸ್ಟ್ ಪ್ರಾಡಕ್ಟ್ ಈ ಥರ ತಗೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಅದು ಒಂದು ಜರ್ಕಿನ್ ತುಂಬ ಚೆನ್ನಾಗಿ ಬಂದಿದೆ ನನಗೆ ನನ್ನ ಇಷ್ಟವಾದ ಕಲ್ಲರೆ ಬಂದಿದೆ ನನ್ನ ಸೈಝೇ ಕರೆಕ್ಟಾಗಿ ಬಂದಿದೆ ಎಲ್ಲ ಕೂಡ ಚೆನ್ನಾಗೆ ನೀಟಾಗೆ ಬಂದಿದೆ ಅಂತ ನಾನು ಬೇರೆಯವ್ರ ಹತ್ರ ಕೂಡ ಶೇರ್ ಮಾಡ್ಕೊತೀನಿ ಅವರು ಕೂಡ ತುಂಬ ಖುಷಿ ಪಡ್ತಾರೆ ನಿಂದು ಫಸ್ಟ್ ಎಕ್ಸ್ಪೀರಿಯನ್ಸೇ ನಿಂಗೆ ಪಾಝಿಟಿವ್ ಆಗಿದೆ ಅಂತ ಇನ್ನ ಬೇರೆ ಅದನ್ನ ನಾನೇನು ತಗೊಂತನೇ ಇಲ್ಲ ಚೆನ್ನಾಗೆ ಬರುತ್ತೆ ಚನ್ನಾಗೆ ಬಂದಿರುತ್ತೆ ಅಂತ ನನಗೆ ಬೇರೆವರೆಲ್ಲ ಕಮೆಂಟ್ ಮಾಡಿದ್ದಾರೆ ಸೊ ಹಾಗಾಗಿ ನನಗೆ ಇನ್ನ ಖುಷಿ ಇದೆ ಬೇರೆ ಪ್ರಾಡಕ್ಟ್ಗಳನ್ನು ತಗೊಬೇಕು ಅಂದಾಗ್ಲು ನನಗೆ ತುಂಬ ಖುಷಿಯಾಗುತ್ತೆ ಸೊ ಹಾಗಾಗಿ ನನಗೆ ಫಸ್ಟ್ ಪ್ರಾಡಕ್ಟ್ ಬಂದು ನನ್ನದು ಜರ್ಕಿನ್ ಆ ಜರ್ಕಿನ್ ನಾನು ಈಗಲೂ ಇಟ್ಕೊಂಡು ಈಗಲೂ ಯೂಸ್ ಮಾಡ್ಕೊತಾ ಇದ್ದೀನಿ ಅದನ್ನ ಮಾತ್ರ ನಾನು ಲೈಫ್ಟೈಮ್ ಮರಿಯಕ್ಕೆ ಆಗಲ್ಲ ಯಾಕಂದರೆ ಅದು ನನ್ನ ಫಸ್ಟ್ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇಷ್ಟು ನನ್ನ ಪಾಝಿಟಿವ್ ಎಕ್ಸ್ಪೀರಿಯನ್ಸು ಅದರ ಬಗ್ಗೆ